ನನಗೆ ಕಾದಂಬರಿ ಮತ್ತು ಪುಸ್ತಕಗಳನ್ನ ಇಂಥವ್ನೆಲ್ಲ ನಾನು ತುಂಬನೇ ಒಂದು ಆಸಕ್ತಿ ಇಟ್ಟು ನಾನು ಓದ್ತಾಯಿರ್ತೀನಿ ಏಕೆಂದ್ರೆ ಇದು ನನ್ನ ಒಂದು ಆಬಿಯು ಕೂಡ ಏಕೆಂದ್ರೆ ಒಂದು ಟೈಮ್ ಪಾಸ್ ಮಾಡೋಕೂ ತುಂಬನೇ ಒಂದೂ ಇಷ್ಟ ಮತ್ತು ಅದರಲ್ಲೂ ಒಂದು ಅರ್ಥಪೂರ್ಣವಾದ ಒಂದು ಮೆಸೇಜ್ ಸಿಗುತ್ತೆ ಆದ್ದರಿಂದ ನಾನು ಕದಂಬರಿಗಳನ್ನ ತುಂಬನೇ ಒಂದು ಓದ್ತಾಯಿರ್ತೀನಿ ಅದರಲ್ಲೂ ಕೂಡ ನಾನು ನಮ್ಮ ಮಾತೃಭಾಷೆಯ ಕಾದಂಬರಿ ಅಷ್ಟೇ ಅಲ್ಲ ನಾನು ಬೇರೆ ಭಾಷೆಯಲ್ಲೂ ಕೂಡ ಒಂದೂ ಪುಸ್ತಕಗಳನ್ನ ತುಂಬನೇ ನಾನು ಓದ್ತೀನಿ ಫೇಮಸ್ ಆಗಿರೋದನ್ನೆಲ್ಲ ನನಗೆ ಒಂದೂ ಚೇತನ್ ಭಗತ್ ಅವರು ಬರೆದಿರೋ ಒಂದು ಟು ಸ್ಟೇಟ್ಸ್ ಒಂದು ಪುಸ್ತಕ ತುಂಬ ಚೆನ್ನಾಗಿ ಒಂದು ಇತ್ತು ಸ್ಟೋರಿ ಆದರೆ ತುಂಬನೇ ಅದು ಅವ್ರದ್ದು ನೆಕ್ಷ್ಟ್ ಪುಸ್ತಕ ಆಫ್ ಗರ್ಲ್ಫ್ರೆಂಡ್ ಅನ್ನುವುದು ತುಂಬನೇ ಐಪ್ ಆಗಿತ್ತು ರಿಲೀಸ್ ಆಗೋಕ್ಕಿಂತ ಮುಂಚೆ ಆದರೆ ಆ ವೈಪ್ನ್ ಪ್ರಕಾರ ಅದರ ಪುಸ್ತಕದಲ್ಲಿ ಯಾವುದೇ ರೀತಿ ಒಂದು ಸ್ಟೋರಿ ಇರಲಿಲ್ಲ ಇದು ಒಂದು ನನಗೆ ತುಂಬನೇ ಒಂದು ಬೇಜಾರಾಯಿತು ಅಂತ ಹೆ ಸಂಗತಿ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಏಕೆಂದ್ರೆ ಒಬ್ಬ ವ್ಯಕ್ತಿ ಪುಸ್ತಕ ಒಂದು ಸಕ್ಸಸ್ ಆದ ಮೇಲೆ ಇನ್ನೊಂದು ಪುಸ್ತಕ ತುಂಬನೇ ಐಪ್ ಇತ್ತು ಆ ಪುಸ್ತಕ ತುಂಬ ಇದೆ ಹಂಗಿದೆ ಹಿಂಗಿದೆ ಅಂತ ಆದರೆ ಈ ಪುಸ್ತಕಕ್ಕೆ ಹೋಲ್ಸ್ಕೊಂಡ್ರೆ ಆ ಪುಸ್ತಕದಲ್ಲಿ ಏನು ಅಂತ ಒಂದು ಸ್ಟೋರಿ ಇರಲಿಲ್ಲ ಅಂತಲೇ ಹೇಳೋಕೆ ಇಷ್ಟ ಪಡ್ತೀನಿ ಏಕೆಂದ್ರೆ ಇವಾಗ ಟು ಸ್ಟೇಟ್ಸ್ ಅನ್ನೋ ಪುಸ್ತಕದಲ್ಲಿ ಒಂದು ಯುವಕರು ಒಂದು ಪ್ರೇಮದ ಕತೆಯನ್ನು ತುಂಬನೇ ಒಂದೂ ಸುಂದರವಾಗಿ ಒಂದು ಬರೆದವ್ರೆ ಚೇತನ್ ಭಗತ್ ಅವರು ಏಕೆ ಹೆಂಗೆ ಅಂದರೆ ಒಬ್ಬ ಯುವಕ ಒಂದು ಯುವಕಿಯ ಯಾ ಆಗುವ ಅವರ ಮಧ್ಯದಲ್ಲಿ ಆಗುವ ಒಂದು ಪ್ರೇಮದ ಬಗ್ಗೆ ಅವು ಇವ್ರು ಬರೆದಿದ್ದಾರೆ ಈ ಪುಸ್ತಕದಲ್ಲಿ ಅಂದರೆ ಒಬ್ಬ ಯುವಕ ಅವನು ಒಬ್ಬ ನಾರ್ತ್ ಇಂಡಿಯನ್ ಸ್ಟೇಟಿಂದ ಬಂದಿರ್ತಾನೆ ಯುವಕಿ ಒಂದು ಸೌತ್ ಇಂಡಿಯನ್ ಸ್ಟೇಟಿಂದ ಇರ್ತಾರೆ ಇವರು ಒಂದು ಇಂಜಿನಿಯರಿಂಗ್ಗೆ ಓದಲು ಹೋದಾಗ ಇವ್ರ ಮಧ್ಯದಲ್ಲಿ ಆಗುವ ಒಂದು ಪ್ರೇಮದ ಕತೆ ಬರೆದಿದ್ದಾರೆ ಅದರಲ್ಲಿ ಅವ್ರಿಗೆ ಲವ್ ಆದ ಮೇಲೆ ಅವ್ರಿಗೆ ಯಾವ ರೀತಿ ಅವ್ರ ಮನೆಯವ್ರ್ಗೆ ಒಪ್ಸೋಕ್ಕೆ ಇವರು ಎಷ್ಟೆಲ್ಲ ಒಂದು ಪರದಾಡಿದ್ರು ಯಾವ ಯಾವ ಒಂದು ಚಾಲೆಂಜಸ್ನ ಇವರು ಎದುರಿಸಿದ್ರು ಆನಂತರ ಇವರು ಪಟ್ಟಿದ ಕಷ್ಟಗಳನ್ನ ಯಾವ ಕಷ್ಟ ಪಟ್ಟರೆ ಒಂದು ಫಲ ಸಿಗುತ್ತೆ ಅನ್ನೋ ಥರ ಇವರು ಯಾವ ರೀತಿ ಓಡಾಡಿದ್ರು ಓಡಾಡಿದ್ರು ಅನ್ನೋದನ್ನು ಈ ಪುಸ್ತಕದಲ್ಲಿ ತುಂಬ ಒಂದು ಸುಂದರವಾಗಿ ಬರ್ದಿದ್ದಾರೆ ಏಕೆಂದ್ರೇ ಪ್ರತಿಯೊಬ್ಬ ಒಂದು ಯುವಕರು ಯುವಕಿಯರು ಈ ಥರ ಪುಸ್ತಕಗಳನ್ನ ಓದಬೇಕು ಏಕೆಂದ್ರೆ ಒಂದು ನಿಜವಾದ ಪ್ರೇಮ ಅಂದರೆ ಪ್ರೀತಿ ಅಂದರೆ ಏನು ಅಂತ ಈ ಒಂದು ಸ್ಟೋರಿ ಮೂಲಕ ನಮಗೆ ತಿಳಿಸಲೂ ಪ್ರಯತ್ನಿಸಿದ್ದಾರೆ ಈ ಪುಸ್ತಕ ತುಂಬನೇ ಒಂದೂ ಸಕ್ಸಸ್ ಆಯಿತು ಮತ್ತು ಇದನ್ನು ಓದುಗರು ಪ್ರತಿಯೊಬ್ರಿಗೂ ಇಷ್ಟ ಆಯಿತು ಅಂತಲೇ ಹೇಳೋಕೆ ಇಷ್ಟ ಪಡ್ತೀನಿ ಅದೇ ರೀತಿ ನೆಕ್ಷ್ಟ್ ಇವ್ರು ಒಂದು ಇದೇ ಒಬ್ಬ ವ್ಯಕ್ತಿ ಇದೇ ಒಬ್ಬ ಬರಹಗಾರ ಚೇತನ್ ಭಗತ್ ಅವರು ನೆಕ್ಷ್ಟ್ ಒಂದು ಪುಸ್ತಕವನ್ನು ರಚಿಸಿ ರಚಿಸಿದರು ಆಫ್ ಗರ್ಲ್ಫ್ರೆಂಡ್ ಅಂತ ಈ ಪುಸ್ತಕ ಇದೇ ರೀತಿ ತುಂಬನೇ ಈ ಪುಸ್ತಕ ಸಹ ಅಂದರೆ ಜೀ ಫಶ್ಟ್ ಬರ್ದಿದ್ದು ಟು ಸ್ಟೇಟ್ಸ್ ಫೇಮಸ್ ಆಯಿತು ತುಂಬ ಒಂದು ರೆಕನೈಸ್ ಆದ ಮೇಲೆ ಈ ಆಫ್ ಗರ್ಲ್ಫ್ರೆಂಡ್ ಕೂಡ ತುಂಬನೇ ಒಂದು ರೆಕನೈಸ್ ಆಗುತ್ತೆ ಅಂದ್ಕೊಂಡು ತುಂಬನೇ ಐಪ್ ಮಾಡ್ಬಿಟ್ಟರು ಜನಗಳು ಈ ಪುಸ್ತಕದಲ್ಲಿ ಇನ್ನೂ ತುಂಬ ಒಂದು ಸಖತ್ತಾಗಿರುತ್ತೆ ಸ್ಟೋರೀ ಒಂದೂ ಒಂದು ಪ್ರೀತಿ ಪ್ರೇಮದ ಬಗ್ಗೆ ಅಂತ ಪ್ರತಿಯೊಬ್ರು ಯುವಕರು ಎಲ್ಲ ತುಂಬನೇ ಒಂದು ಇಷ್ಟಪಟ್ಟಿರ್ತಾರೆ ಆದರೆ ಈ ಪುಸ್ತಕ ಒಂದು ಆ ಪುಸ್ತಕಕ್ಕೆ ಒಂದು ಹೋಲ್ಸ್ಕೊಂಡು ಓದಿದಾಗ ಈ ಐಪ್ಗ ಪ್ರಕಾರ ಒಂದು ಥೂ ಸ್ಟೋರಿ ಅಷ್ಟಕ್ಕಷ್ಟೆ ಇದರಿಂದ ಒಂದು ಜನಗಳಿಗೆ ಇಷ್ಟ ಆಗಲಿಲ್ಲ ಏಕೆಂದರೆ ಒಂದು ನಾರ್ಮಲ್ ಸ್ಟೋರಿ ಏನು ಅಷ್ಟೊಂದು ಇಂಟ್ರೆಸ್ಟಿಂಗಾಗಿ ಇರಲಿಲ್ಲ ಅಂತ ಜನಗಳಿಗೆ ಒಂದು ತುಂಬ ಇಷ್ಟ ಆಗಲಿಲ್ಲ ಈ ರೀತಿ ಒಂದು ಆಗಿರೋದು ಒಂದು ಇದು ಮತ್ತೆ ಇದನ್ನ ಬಿಟ್ಟರೆ ನನಗೆ ನಾವು ಯಾವುದೋ ಒಂದು ಐಪ್ ಇವಾಗ ಒಂದು ಶರ್ಲಾಕ್ ವಂಶಗಳ್ದೋರದ್ದು ಪುಸ್ತಕ ಬರ್ತಿತ್ತು ಇದೇನು ಅಷ್ಟೊಂದು ಐಪ್ ಆಗ್ತಿರಲಿಲ್ಲ ಅಂದರೂ ಒಂದು ಎಷ್ಟೋ ಜನಕ್ಕೆ ಇಷ್ಟ ಆಗ್ತಿರಲಿಲ್ಲ ಆರೆ ನಾನು ಈ ಪುಸ್ತಕ ಓದೋ ಓದಿದಾಗ ನನಗೆ ಒಂದು ತುಂಬನೇ ಒಂದು ಇಷ್ಟ ಆಯಿತು ಏಕೆಂದರೆ ಇವರು ಯಾವ ರೀತಿಯ ಒಂದು ಇವರು ಒಬ್ಬರು ಡಿಟೆಕ್ಟರು ಈ ವ್ಯಕ್ತಿ ಯಾವ ರೀತಿ ಒಂದು ಕ್ರೈಮ್ಗಳನ್ನ ಡಿಟೆಕ್ಟ್ ಮಾಡ್ತಾಯಿದ್ರು ಮತ್ತೆ ಏನೇನು ಸ್ಕಿಲ್ಸ್ಗಳನ್ನ ಯೂಸ್ ಮಾಡಿ ಡಿಟೆಕ್ಟ್ ಮಾಡ್ತಾಯಿದ್ರು ಅನ್ನೋದನ್ನೆಲ್ಲ ಈ ಪುಸ್ತಕದಲ್ಲಿ ತೋರ್ಸಿದ್ದಾರೆ ಬರೆದಿದ್ದಾರೆ ಇದು ಒಂದು ತುಂಬನೇ ಒಂದು ಸುಂದರ ಆಗಿದೆ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಯುವಕರೂನು ಈ ಥರ ಪುಸ್ತಕಗಳನ್ನ ಓದಬೇಕು ಏಕೆಂದ್ರೆ ಅವರ ಬುದ್ಧಿ ಶಕ್ತಿಗಳು ಮತ್ತೆ ಅವ್ರ ತಿಂಕಿಂಗ್ ಪವರೂ ತಿಂಕಿಂಗ್ ಒಂದು ಟೈಪು ಪ್ರತಿಯೊಂದು ಕೂಡ ಒಂದು ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಈ ರೀತಿ ನನಗೆ ನನಗೆ ಆಗಿರೋ ಒಂದೂ ಪುಸ್ತಕಗಳಲ್ಲಿ ಒ ಕಾದಂಬರಿಗಳಲ್ಲಿ ಓದು ಓದಲ್ಲಿ ಒಂದು ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ